ಮಾನವನ ದೈನಂದಿನ ಬದುಕಿಗೆ ಅನೇಕ ವಸ್ತುಗಳು ಪೂರಕವಾಗ್ತವೆ ಅಂಥವುಗಳಲ್ಲಿ ಶಕ್ತಿಯ ಮೂಲಗಳಾದಂತಹ ಸೂರ್ಯನ ಶಾಖ ವಿದ್ಯುತ್ತು ಅನಿಲ ಬಯೋಗ್ಯಾಸ್ ಇತ್ಯಾದಿಗಳು ಸಾಕಷ್ಟು ಉಪ್ಯೋಗಕ್ಕೆ ಬರ್ತವೆ ಅದರಲ್ಲೂ ರೈತ ಸಮೂಹಕ್ಕೆ ಬಯೋಗ್ಯಾಸ್ ಅನ್ನುವಂಥದ್ದು ಒಂದು ರೀತಿಯಾದಂತಹ ಉಪಯುಕ್ತವಾದಂತಹ ಒಂದು ವಸ್ತುವಾಗಿ ಕಾಣುತ್ತೆ ಹೇಗೆ ಅಂತ ಹೇಳಿದ್ರೆ ಯಾವ ರೈತ ತನ್ನ ಕುಲಕಸುಬನ್ನು ವ್ಯವಸಾಯ್ಗ್ ಇಟ್ಟುಕೊಂಡು ಉಪಕಸುಬಾಗಿ ದನ ಕರುಗಳನ್ನು ಸಾಕ್ತಾ ಸ್ ಸಾಕಾಣಿಕೆಯನ್ನ ಮಾಡ್ಕೊಳ್ತಾ ಹೋಗ್ತಾನೋ ಅವನಿಗೆ ದನ ಕರುಗಳನ್ನು ಸಾಕೋದರಿಂದ ಹಾಲು ಸಿಗುತ್ತೆ ಅದನ್ನು ಮಾರೋದರಿಂದ ಹಣ ಬರುತ್ತೆ ಕರುಗಳ ಉತ್ಪತ್ತಿ ಆಗುತ್ತೆ ಮ್ ವ್ಯವಸಾಯಕ್ಕೆ ಬಳಸ್ಕೋಬೋದು ಜೊತೆಗೆ ಅವುಗಳು ಹಾಕುವಂಥ ಸಗಣಿಯಿಂದ ಬಯೋಗ್ಯಾಸನ್ನು ತಯಾರಿಸ್ಬೋದು ಮನೆಯ ಅಂಗಳದಲ್ಲಿನೇ ಒಂದು ಬಯೋಗ್ಯಾಸ್ ಪಿಟ್ಟನ್ನು ಮಾಡಿ ಅದಕ್ಕೆ ಒಂದು ಡ್ರಮ್ಮನ್ನು ಕೂರಿಸಿ ಅದರಿಂದ ಬರತಕ್ಕಂಥ ಅನಿಲವನ್ನು ನೇರವಾಗಿ ಅಡಿಮನೆ ಅಡಿಗೆ ಮನೆಗೆ ಕೊಳವೆಗಳ ಮೂಲಕ ಸಂಪರ್ಕ ಕಲ್ಪ್ಸೋದ್ರಿಂದ ಅಡುಗೆ ಮನೆಯ ಕೆಲಸಕಾರ್ಯಗಳು ಸುಗಮಾಗಿ ಆಗ್ತವೆ ಅಲ್ಲಿ ಕಟ್ಟಿಗೆ ಸೌದೆ ಅಥವಾ ಮತ್ತೇನೋ ಬಳಸೋದಕ್ಕಿಂತ ಈ ಬಯೋಗ್ಯಾಸನ್ನು ಸಗಣಿಯನ್ನು ಬಳಸಿ ಬಯೋಗ್ಯಾಸನ್ನ ಮಾಡ್ಕೊಳ್ಳೋದ್ರಿಂದ ಎರಡು ರೀತಿಯಲ್ಲಿ ಉಪಯೋಗ ಒಂದು ಅಡಿಗೆಗೆ ಅನಿಲವಾಗುತ್ತೆ ಅದರಿಂದ ಹೊರಬಂದಂತಹ ಸಗಣಿ ಕೊಳೆತು ಇರೋದರಿಂದ ಅದು ಒಳ್ಳೆಯ ಗೊಬ್ಬರವಾಗಿಯೂ ಸಹ ನಮಗೆ ಉಪಯೋಗ ಆಗುತ್ತೆ ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಜನರು ನೈಸರ್ಗಿಕವಾಗಿಯೇ ಸಿಗುವಂತಹ ಒಂದು ಬಯೋಗ್ಯಾಸನ್ನು ಪಡೆಯೋದ್ರ ಮೂಲಕ ತಮ್ಮ ಮನೆಗಳಲ್ಲಿಯೇ ಒಂದು ಇಂಧನ ಮೂಲವನ್ನು ಕಂಡುಕೊಂಡು ಅತ್ಯಂತ ರ ಸಮಯವನ್ನ ಉಳಿತಾಯ ಮಾಡಿಕೊಂಡು ನೀರು ಕಾಯಿಸೋದು ಅಡುಗೆ ಮಾಡೋದಕ್ಕೆ ಬಳಸೋದ್ರಿಂದ ಸಾಕಷ್ಟು ಉಪಯೋಗ ಆಗುತ್ತೆ ಇದರಿಂದ ಹೆಣ್ ಮಕ್ಕಳಿಗೆ ಯಾವುದೇ ರೀತಿಯ ಹೊಗೆ ಆಗದ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ವಸ್ತುಗಳು ಕೊಳೆ ಆಗದ ರೀತಿಯಲ್ಲಿ ಬಯೋಗ್ಯಾಸ್ ಅಡುಗೆಯ ಮನೆಯಲ್ಲಿ ಒಂದು ಉಪಯುಕ್ತವಾದಂತಹ ವಸ್ತುವಾಗಿ ನಮ್ಮ ಬದುಕಿಗೆ ಪೂರಕವಾಗಿ ನೆರವನ್ನ ನೀಡುತ್ತೆ